ನಾವು ಮಾಡುವಾ ಅಡುಗೆಯ ಬಗ್ಗೆ ಅಂತ ಅಂದ್ರೆ ಒಂದೂ ನೂರು ಜನ ಬಂದರೆ ಅಡುಗೆ ಮಾಡೋದು ಅಂತ ಅಂದ್ರೆ ಕಲಿತಿದ್ದವ್ರ್ಗೆ ಭಾಳ ಸುಲಭ ಅನ್ನಿಸುತ್ತೆ ಕಲೀದೇ ಹೋದವ್ರ್ಗೆ ಒಂದು ಸ್ವಲ್ಪ ಕಷ್ಟ ಅನ್ನಿಸುತ್ತೆ ಅವಾಗಿನ ಕಾಲದಲ್ಲೆಲ್ಲ ಎಷ್ಟೇ ಬಂದರು ಸೌದೆ ಒಲೆಯಲ್ಲಿ ಅವಾಗ ಕುಕ್ಕರ್ ಇರಲಿಲ್ಲ ಪಾತ್ರೆ ಇರಲಿಲ್ಲ ಒಂದು ಮಣ್ಣಿಂದು ಮಡಿಕೆನಲ್ಲೇ ಎಷ್ಟೇ ಬಂದರೂ ಊಟ ಅಡ್ಗೆ ಮಾಡಿ ಬಡಿಸ್ತಿದ್ರು ಅದೂ ಒಂಥರ ಆರೋಗ್ಯಕ್ಕೆ ಒಳ್ಳೆ ಚೆನ್ನಾಗೇ ಇತ್ತು ಅವಾಗ ಅವಾಗ ಯಾವ ರೋಗ ರುಜಿನಗಳು ಇರ್ಲಿಲ್ಲ ಅವಾಗ ಈ ಥರ ಹಿಂಗೆ ಯಾವುದೂ ಒಂದು ಕಾಯಿಲೆ ಕಸಾಲೆಗಳು ಈ ಶುಗರೇ ಆಗಲಿ ಬಿ ಪಿ ಆಗಲಿ ಅವಾಗ ಹಿಂದೆ ಇರಲಿಲ್ಲ ಈಗ ಕಾಲಕ್ಕೆ ತಕ್ಕಂತೆ ಜನರು ಚೇಂಜ್ ಆದಂತೆ ಅಡುಗೆನೂ ಚೇಂಜ್ ಆಗುತ್ತೆ ಆಗಾಯಿತು ಮತ್ತು ಅಡುಗೆ ಮಾಡುವ ವಿಧಾನನೂ ಚೇಂಜಾಯಿತು ಈಗ ಒಲೇಲಿ ಮಾಡ್ತಿದ್ದವರೆಲ್ಲ ಸಿಲಿಂಡ್ರಿಗೆ ಬಂದರು ಕುಕ್ಕರಿಗೆ ಬಂದರು ಮಣ್ಣಿನ ಪಾತ್ರೆಗಳು ಹೋದ್ವು ಈಗ ಒಂದು ಐದು ನಿಮಿಷಕ್ಕೀಗ ಕಲ್ಲಲ್ಲಿ ರುಬ್ತಿದ್ದರು ಆಗ ಇಂದೆ ಈಗ ಮಿಕ್ಸಿಲೀ ಗ್ರೈಂಡ್ ಮಾಡ್ಕೊಳ್ತಾರೆ ಹಾಗಾಗಿ ಈಗ ಹಿಂದೆ ಮಾಡ್ತಿದ್ದಿದ್ದು ಅಡುಗೆ ರುಚಿಯೇ ಒಂಥರ ಟೇಸ್ಟಿಯಾಗಿತ್ತು ಹಿಂದಿನ ಜನದ್ದು ವಾತಾವರಣನೇ ಒಂಥರ ಇತ್ತು ಈಗಿನ ಜನ ಎಲ್ಲ ಬಂದರೂನು ಈಗ ಆ ತಡಿ ಕಷ್ಟ ಪಟ್ಟು ಒಂದು ನೂರು ಜನ ಬಂದರೂನು ಒಂದು ಈಗ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಬಂದೈತೆ ಆಗ ಒಂದು ನೂರು ಜನ ಅಂತ ಅಂದ್ರೆ ಗಂಡಸರೂ ಸೇರಿಸ್ಕೊಳ್ಳೋರು ಒಂದು ಫಂಕ್ಷನ್ ಥರ ಮಾಡಿಕೊಂಡು ಗಂಡಸರೆಲ್ಲ ಜೊತೆ ಸೇರ್ಕೊಂಡು ಮಾಡೋರು ಒಂದು ಅವಾಗ ಹೆಂಗ್ಸ್ರುಗಳ್ಗೇನು ಅಷ್ಟು ಕಷ್ಟ ಇರ್ತಿರಲಿಲ್ಲ ಈಗ ಬೇಕಾದರೆ ಒಂದು ಇನ್ನೂರು ಜನ ಬರ್ತೀನಿ ಊಟಕ್ಕೆ ಅಂತ ಅಂದ್ರೆ ಬೇಕಾದ್ರೆ ಹೆಂಗಸ್ರೇ ಮಾಡ್ತೀನಿ ಅನ್ನೋ ಕೆಪಾಸಿಟೀ ಐತೆ ಈಗ ಅಂತ ಅಂದ್ರೆ ಸಡನ್ಲೀ ಅಡುಗೆ ಆಗೋಗುತ್ತೆ ಈಗ ಅವಾಗ ಸೌದೇಲೆ ಕುಕ್ ಮಾಡಿ ಅದೊಂದು ಸ್ವಲ್ಪ ಲೇಟ್ ಆಗ್ತಿತ್ತು ಈಗ ಏನಿಲ್ಲ ಈಗ ಕುಕ್ಕರ್ ಬಂದಿದೆ ಗ್ಯಾಸ್ ಬಂದಿದೆ ಮಿಕ್ಸಿ ಇದೆ ಹಾಗಾಗಿ ಈಗ ಅಡುಗೆ ಬಗ್ಗೆ ಅಷ್ಟೇನೂ ಲೇಟಾಗೋಲ್ಲ ಬೇಗ ಬೇಗ ಆಗುತ್ತೆ ಬಂದರೂನು ಈಗ ಈಗ ಅಷ್ಟು ಕಷ್ಟ ಪಟ್ಟು ಮಾಡುತ್ತಾರೆ ಅನ್ನೋದಕ್ಕಿಂತ ತಿನ್ನೋದ್ರ ಮೇಲೂ ಒಂದು ಡಿಪೆಂಡಾಗುತ್ತೆ ಅವರೆಷ್ಟು ಕಷ್ಟಪಟ್ಟು ಈಗ ಬಂದರು ಅಂತ ಮಾಡಿ ಈಗ ಒಬ್ಬರು ಅಲ್ಲೇ ಬಿಟ್ಬಿಡೋದು ಅದನ್ನು ಮಾಡಿದ್ದ ಒಬ್ಬರೂ ಅವಾಗ ಮಾಡಿದವ್ರಿಗೆ ಪಾಪ ಎಷ್ಟು ನೋವಾಗುತ್ತೆ ಇಷ್ಟು ನಾವು ಕಷ್ಟ ಪಟ್ಟು ಮಾಡಿದ್ರೂ ಸುಧಾ ಹಿಂಗೆ ಬಿಟ್ಟವ್ರಲ್ಲ ಅನ್ನೋ ಥರ ಇರುತ್ತೆ ಒಬ್ಬೊಬ್ರು ತುಂಬ ಚೆನ್ನಾಗಿತ್ತು ಅಂತ ಸಾಂಬಾರೇ ಆಗಲಿ ಈಗ ನಾವೇ ನಮ್ಮ ಚನ್ರಾಯ್ಪಟ್ಣದ ಸೈಡ್ಗೋಗಿದ್ವಿ ಅಲ್ಲಿ ನಾವು ಮಾಡೋದೇ ಬಸ್ಸಾರು ಒಂಥರ ಅಲ್ಲಿ ಮಾಡೋದೆ ಬಸ್ಸಾರು ಒಂಥರ ಅಲ್ಲಿ ನಮ್ಮ ಚಿಕ್ಕಮ್ಮನ ನಮ್ಮ ಯಜ್ಮಾನ್ರು ಅಕ್ಕನ್ನ ಬೆಂಗ್ಳೂರಿಗೆ ಕೊಟ್ಟಿರೋದರಿಂದ ಅವರು ಅದು ಸಾಂಬಾರು ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಗೃಹ ಪ್ರವೇಶಕ್ಕೆ ಹೋದವ್ರು ಸಾಂಬಾರು ಈಸ್ಕೊಂಡೋದ್ರು ಅಲ್ಲಿಗೆ ಆ ಥರ ಇತ್ತು ಹಾಗೆ ಒಂದೊಂದು ಕಡೆ ಒಂದೊಂದು ವೆರೈಟಿ ವೆರೈಟಿ ಮಾಡ್ತಾರೆ ಅದು ಈಗ ನಾವು ಇಲ್ಲಿ ವಾತಾವರ್ಣಕ್ಕೆ ಇದನ್ನೇ ಅಜ್ಜೆಸ್ಟ್ ಆಗಿರ್ತೀವಿ ಒಬ್ರಿಗೆ ಅದು ಇಷ್ಟ ಆಗಿರೋಲ್ಲ ಹಾಗೆ ಅಲ್ಲಿಗೋದಾಗ ಒಂದು ಸ್ವಲ್ಪ ದಿನ ಆದರೆ ಅದೂ ಅಜ್ಜಸ್ಟ್ ಆಗುತ್ತೆ ಹಂಗೆ ನಾವೂ ತಿನ್ನೋದ್ರ ಮೇಲೆ ನಮ್ಮೇಲೆ ಡಿಪೆಂಡಾಗುತ್ತೆ ಈಗ ಒಂದು ಮಗುಗೆ ಆಗ್ಲಿ ಈಗ ಒಂದು ಈಗ ಹುಟ್ಟಿದ ತಕ್ಷಣ ಒಂದು ಐದು ತಿಂಗ್ಳು ತುಂಬಿದ್ಮೇಲೆ ರಾಗಿ ಸರಿ ಅಂತ ಅಡುಗೆ ಅದು ಆರೋಗ್ಯಕ್ಕೆ ಸಂಬಂಧ ಪಟ್ಟದ್ದೇನೇ ಅದು ಅಡುಗೆ ಥರ ಕುಕ್ ಮಾಡೇ ಒಂದು ಸ್ವಲ್ಪ ಬಿಸಿ ನೀರಿಗಾಕಿ ತಿನ್ನಿಸ್ಬೇಕು ಅದು ಒಂದೊಂದು ಮಗು ಸ್ವೀಟ್ ಹಾಕಿದ್ರೆ ತಿನ್ನುತ್ತೆ ಒಂದೊಂದು ಮಗು ಉಪ್ಪು ಹಾಕಿದ್ರೆ ತಿನ್ನುತ್ತೆ ಅದ ನಂತರ ಈಗೆಲ್ಲ ಈಗ ಮಾಮುಲಿ ಈಗ ಕಾಲ ತಕ್ಕಂತೆ ಈಗ ಮಾಮುಲಿ ಈಗ ಚೇಂಜಸ್ ಆಗಿದೆ ಈಗ ರಾಗಿ ಸರಿ ಅಂತ ಯಾರೂ ಈಗ ಅತಿ ಹೆಚ್ಚಾಗಿ ತಿನ್ಸೋಕೆ ಹೋಗ್ತಾಯಿಲ್ಲ ಈಗ ಎಲ್ಲ ಬೇರೆ ಬೇರೆ ಥರ ಈಗ ಫುಡ್ ಸಿಗೋದರಿಂದ ಅದನ್ನ ತಿನ್ನಿಸ್ತಾರೆ ಈಗ ಅದಿರ್ಲಿ ಈಗ ಒಂದೂ ಅಡುಗೆನೂ ಟೇಸ್ಟು ಈಗ ಎಲ್ಲ ಇಷ್ಟ ಪಟ್ಟು ತಿನ್ನೋದರಿಂದ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಗ ತುಂಬನೇ ನಾವೇ ಒಂಥರ ವೆರೈಟಿ ಆ ಉತ್ರ ಕನ್ನಡಕ್ಕೆ ಹೋದರೆ ಅದೇ ಒಂಥರ ವೆರೈಟಿ ವೆರೈಟಿ ವೆರೈಟಿ ಇರುತ್ತೆ ನನಗಂತೂ ತುಂಬ ಇಷ್ಟ ಅಂತ ಅಂದ್ರೆ ನನಗೆ ಅಡುಗೆನಲ್ಲಿ ಜನ ಬಂದರೆ ಮಾಡೋದು ಅಂತಾರೆ ನನ್ಗೇನು ಅಷ್ಟು ಕಷ್ಟ ಆಗೋಲ್ಲ ಬೇಕಾದ್ರೆ ಒಟ್ಟಿಗೇನೆ ಬೇಕಾದ್ರೆ ಒಂದು ಐವತ್ತು ಜನ ನೂರು ಜನ ಬಂತಂದರೂ ನಾನು ಮಾಡೋ ಕೆಪಾಸಿಟಿ ಮಾಡಿದ್ದೀನಿ ಏಕೆಂತ ಅಂದ್ರೆ ಆಲ್ರೆಡಿ ನಮ್ಮಮ್ಮನ ಮನೇಲಿ ಮನೆ ಕಟ್ಟಬೇಕಾದ್ರೆ ಹಳ್ಳಿ ಜನಗೊಳಗೆ ಅಯ್ಯೋ ಅಲ್ಲೆಲ್ಲ ಬಂದಿರ್ತಾರೆ ಅಸ್ಸುಸ್ಸು ಅಂತ ಅವರು ಕಟ್ಟಬಾರ್ದು ಅಂತ ಅಡುಗೆ ಮಾಡಿ ಬಡಿಸ್ಬೇಕಾಗಿತ್ತು ಅವಾಗ ಆಗ ಮತ್ತು ಅವಾಗ ಮನೆ ಕಟ್ಬೇಕಾದ್ರೆ ಇಟ್ಟಿಗೆ ಕುಯ್ಸ್ಕೊಂಡಿದ್ರು ನಮ್ಮಮ್ಮನ ಮನೆಯಲ್ಲಿ ಜಮೀನಲ್ಲಿ ಅವ್ರಿಗೂ ಸುಧಾ ನಮ್ಮ ಸೋದ್ರ ಮಾವ ಅವ್ರಿಗೂ ಅಡುಗೆ ಮಾಡಿ ಬಡಿಸ್ಬೇಕು ಅಂದಾಗ ಅವಾಗ ಒಲೆ ಅಷ್ಟು ಇದಿರಲಿಲ್ಲ ಒಲೆ ಮತ್ತೆ ಕುಕ್ಕರ್ ಇತ್ತು ಗ್ಯಾಸು ಅಷ್ಟು ಉಪಯೋಗಿಸ್ತಿರ್ಲಿಲ್ಲ ಯಾಕೆಂತಂದ್ರೆ ಅವಾಗ ದುಡ್ಡೂ ಅಷ್ಟು ಅಭಾವ ಇದ್ದಿದ್ದರಿಂದ ಉಪಯೋಗಿಸ್ತಿರ್ಲಿಲ್ಲ ಒಲೆಯಲ್ಲೇನೇ ಸೌದೆ ತುಂಬ ಚೆನ್ನಾಗಿತ್ತು ನಮ್ಮಮ್ಮನ ಮನೇಲಿ ಪಾರೆಸ್ಟ್ ಏರಿಯಾದ ಪಕ್ಕ ಗದ್ದೆ ಇದರಿಂದ ಸೌದೆನೂ ತುಂಬ ಯಥೇಚ್ವಾಗಿ ಸಿಗ್ತಿತ್ತು ಅಂದರೂ ಈಗ ನನಗೆ ಒಲೇಲಿ ಮಾಡೋಕ್ಕೆ ಇಷ್ಟ ಆಗುತ್ತೆ ಗ್ಯಾಸ್ ಸಿಲಿಂಡರ್ಲಿಲ್ಲ ಬಿಸಿಯಾಗಿರುತ್ತೆ ಒಬ್ಬೊಬ್ಬರು ಬಿಸಿ ಇಷ್ಟಪಡ್ತಾರೆ ಈಗ ಒಂದೂ ಒಂದು ಮಡಿಕೆಯಲ್ಲಿ ಬಿಸ್ನೀರು ಇಟ್ಟರೂನು ಸುಮಾರು ಈಗ ಬೆಳಗ್ಗೆ ಮಾಡಿದ್ದರೆ ಒಂದು ಒಂದು ಎರ್ಡು ಗಂಟೆ ಮೂರ್ಗೆ ಒಂದು ಎರ್ಡು ಗಂಟೆವರೆಗಾದ್ರೂ ಅದು ಬೆಚ್ಚಗಾದ್ರೂ ಇದ್ದೇ ಇರುತ್ತೆ ಅದೇ ನಾವು ಗ್ಯಾಸ್ ಮೇಲೆ ಮಾಡಿದ್ರೆ ಆಗೋಲ್ಲ ಈಗ ಕಾಲಕ್ಕೆ ಹೆಂಗೆ ಜನಗಳು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಬಂದವರೆ ಹಂಗೆ ನಾವು ಮಾಡು ವಾತಾವರಣನೂ ಬದಲಾವಣೆ ಆಗ್ತಾಯಿದೆ ಎಲ್ಲ ಬದಲಾವಣೆ ಆಗ್ತಾಯಿದೆ ಕಾಲು ನಾವು ಅಯ್ಯೋ ನಾವು ಹಿಂಗೆ ಮಾಡ್ತಿದ್ದೋ ಅಂತ ಅನ್ನೋಕ್ಕಾಗೋಲ್ಲ ಈಗ ಎಲ್ಲ ಹೆಂಗೆ ಚೇಂಜ್ ಆಗ್ತರೆ ನಾವು ಹಂಗೆ ಚೇಂಜ್ ಆಗಬೇಕು ಚೈಂಜೇ ಆಗ್ಲಿಲ್ಲ ಅಂದ್ರೆ ಇವರೇನಪ್ಪ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಈಗ ಆ ವೆರೈಟಿಗೆ ಬಂದ್ಬಿಟ್ಟಿದ್ದಾರೆ ಎಲ್ಲ ಜನಗಳೆಲ್ಲ ಹಾಗಾಗಿ ಅಡುಗೆ ಅಂತ ಅಂದ್ರೆ ನನ್ಗೆ ಎಷ್ಟು ಜನ ಬಂದರೂ ಮಾಡೋಕ್ಕಿಷ್ಟ ಬೇಕಾದ್ರೆ ಕೇಳಲಿ ಬೇಕಾದ್ರೆ ವೆರೈಟಿ ಮಾಡ್ತೀನಿ ಬೇಕಾದ್ರೆ ಈಗ ನಮ್ಮಮ್ಮನ ಮನೆಯಲ್ಲೀಗ ಒಂದು ಈಗ ನಾವೇ ಒಂದು ತಂಗಿ ಎಂಗೇಜ್ಮೆಂಟಲ್ಲಿ ನಾವು ನಾವೇ ಲೇಡೀಸ್ ಸೇರ್ಕೊಂಡು ಮಾಡಿದ್ವಿ ನಾವೇ ಬಡಿಸ್ಕೊಂಡಿದ್ವಿ ಈಗ ಹೋದ ವರ್ಷ ನಾನೇ ನಮ್ಮಮ್ಮನ ಮನೆ ದೇವ್ರ್ಗೆ ಹೇಳಿ ಊರಲ್ಲಿ ದೇವ್ರ ಕಾರ್ಯ ಮಾಡಿದಾಗ ನಾವು ನಾವೇ ಸೇರ್ಕೊಂಡು ಮಾಡಿದ್ವಿ ಒಂದು ಒಂದು ಇನ್ನೂರು ಜನದಷ್ಟು ಊಟ ಮಾಡಿದ್ರು ಮಾಡ್ಬೋದು ಏನಿಲ್ಲ ಅಡುಗೆ ಬಗ್ಗೆ ಮಾಡ್ಬೋದು ಬಡಿಸ್ಬೋ ದು ಮಾಡೋ ಕೆಪಾಸಿಟಿ ನಮ್ಮಲ್ಲಿದೆ ಅಂತ ಅಂದ್ಕೊಳ್ಬೇಕು ಮಾಡಬೇಕು ಎಲ್ಲ ತಾನಾಗೇ ತಾನೆ ಆಗುತ್ತೆ ನನ್ನ ಕೈಲಿ ಆಗೋಲ್ಲ ಅಂತ ಅಂದ್ರೆ ಏನೂ ಆಗೋಲ್ಲ ಈಗ ಒಬ್ಬೊಬ್ಬರು ನಾನು ಮಾಡೋಕ್ಕಾಗೋದಿಲ್ಲ ಅಯ್ಯೋ ವೆರೈಟಿ ಫುಡ್ ತರ್ಸ್ಬಿಡೋಣ ಕೊಟ್ಬಿಡೋಣ ದುಡ್ಡೂ ವೇಸ್ಟು ಆರೋಗ್ಯನೂ ವೇ ಆಗುತ್ತೆ ಆರೋಗ್ಯವೂ ಹೋಗಿ ಕೆಡುತ್ತೆ ಆದ್ದರಿಂದ ನಾವು ಮನೇಲಿ ಆದಷ್ಟು ಈಗ ಜನ ಬಂದಾಗ ಮಾಡಿ ಬಡ್ಸಿದ್ರೆನೇ ಅವರೂ ಖುಷಿಪಡ್ತಾರೆ ಮಾಡಿದರು ಅಂತಲೂ ಅಂತ ಅಂತಾರೆ ಮಾಡ್ಬೋದು ಈಗ ಏಜ್ ಆದವ್ರ್ಗೆ ಈಗ ಎಲ್ಲ ಶುಗರ್ ಇರೋದರಿಂದ ರಾಗಿ ಮುದ್ದೆ ಕೇಳ್ತಾರೆ ಎಷ್ಟೋ ಜನಕ್ಕೆ ಈಗಿನ ಮಕ್ಳಿಗೆ ಈಗಿನ ಜನ್ರೇಷನ್ ಮಕ್ಳಿಗೆ ಹೆಣ್ಮಕ್ಳಿಗೆ ರಾಗಿ ಮುದ್ದೆ ಮಾಡೋಕ್ಕೇ ಬರೋಲ್ಲ ಅದು ತಿನ್ನೋಕ್ಕೂ ಬರೋಲ್ಲ ಆಗ ನಾವುಗಳೆಲ್ಲ ನುಂಗ್ತಿದ್ದರೆ ಅವರು ಕೈಗಾಕಿ ಕೊಟ್ಟರೆ ಅದನ್ನು ಮಾಡಿ ಕಚ್ಚಿ ಕಚ್ಚಿ ತಿಂತಾರೆ ಅದು ಕಚ್ಚಿ ತಿಂದರೆ ಏನೂ ಇಲ್ಲ ಅದಲ್ಲೆಲ್ಲ ಇದಾಗುತ್ತೆ ಅದು ಅದನ್ನು ನುಂಗಿದ್ರೂ ಸಾಂಬಾರು ಜೊತೆಲಿ ಎಷ್ಟು ಟೇಸ್ಟಿ ಇರುತ್ತೆ ಅಲ್ವ ಈಗ ಅದನ್ನೇನೆ ಈಗ ಒಂದು ಅಲ್ಲಿ ಈಗ ಲೇಡೀಸ್ಗಳ್ಗೆಲ್ಲ ಮಾಡಲೇಬೇಕು ಈಗ ಜೆಂಟ್ಸ್ಗೆ ಆಗಲಿ ಶುಗರ್ ಇರೋ ಪೇಷೆಂಟ್ಗೆ ಮಾಡಲೇಬೇಕು ಮುದ್ದೆಯ ಈಗ ಅವ್ರಿಗೆ ಮುದ್ದೆ ಕೊಟ್ಟರೇನೆ ಇದೂ ಅಂತ ಈಗ ಮುದ್ದೆ ತಿಂತಾ ಇರ್ತಾರೆ ಅದು ಓಕೆ ಈಗ ಈಗ ಈಗ ಎಲ್ಲ ಈಗ ಬೆಳಗ್ಗೆ ಎದ್ದ ತಕ್ಷಣ ಈ ಫುಡ್ ತಿನ್ನಬೇಕು ಆ ಫುಡ್ ತಿನ್ನಬೇಕು ಇಷ್ಟು ಹೊತ್ತಿಗೆ ಇಷ್ಟು ನೀರು ಕುಡಿಬೇಕು ಹೀಗೆಲ್ಲ ಆ ವಾತಾವರ್ಣಕ್ಕೆ ಬಂದ್ಬಿಟ್ಟಿದ್ದಾರೆ ಆಗ ಏನೂ ಇಲ್ಲ ಹೊಟ್ಟೆ ತುಂಬ ಮುದ್ದೆ ತಿಂದ್ಕೊಂಡು ಮನೇಲಿ ಮಾಡಿರೋದನ್ನೆ ತಿಂದ್ಕೊಂಡು ಅವಾಗ ಇಷ್ಟು ದುಡ್ಡುವೇ ಯಾರಿಗೂ ಜನಕ್ಕೆ ಕೈಯ್ಯಿಗೆ ಸಿಕ್ಕಿ ತದೆ ಅಂತ ಏನೂ ಅಷ್ಟು ಭರವಸೆ ಇರಲಿಲ್ಲ ಅವ್ರು ಗೇಯ್ಬೇಕು ಅಲ್ಲಿದ್ದು ಅಲ್ಲಲ್ಗೇನೆ ಅದಾಗ್ತಿತ್ತು ಆದ್ದರಿಂದ ಮನೆ ಊಟನೇ ತಿಂತಿದ್ದರಿಂದ ಅವರೆಲ್ಲ ಎಷ್ಟು ಆರೋಗ್ಯವಾಗಿದ್ದರು ಅಲ್ವ ಈಗಿನ ಜನಗಳು ನೋಡಿ ಈಗ ಯಾರಿಗೂ ಏನು ನನಗೆ ಕಾಯಿಲೆ ಇಲ್ಲ ಅನ್ನೋಂಗಿಲ್ಲ ಪ್ರತಿ ಒಬ್ರಿಗೂ ಏನಾದರೂ ಭಗ್ವಂತ ತೊಂದರೆ ಕೊಟ್ಟಿರ್ತಾನೆ ಯಾಕೆ ಅಂತಂದ್ರೆ ಫುಡ್ಡು ಅದೇ ಥರ ಇದೆ ಹಾಗಾಗಿ ನಾವೇ ಮನೇಲಿ ಮಾಡಿ ಪ್ರಿಪೇರ್ ಮಾಡಿ ನಾವೇ ತಿನ್ನೋದರಿಂದ ಈಗ ಎಲ್ಲ ಕೆಮಿಕಲ್ ಹಾಕಿ ಈಗ ಎಲ್ಲ ಇದು ಮಾಡೋದರಿಂದ ಸೊಪ್ಪು ಪ್ರತಿ ಒಂದಕ್ಕೂ ಕೆಮಿಲ್ ರಾಸಾಯನಿಕ ಭೂಮಿ ಅಂತೂ ಇಲ್ಲ ಎಲ್ಲ ವಿಷಮುಕ್ತ ಭೂಮಿ ಆಗಿಬಿಟ್ಟಿದೆ ಈಗ ಅದಕ್ಕೆ ನಾವೂ ಅದನ್ನು ಎಫೆಕ್ಟೇ ನಮಗೂ ಬರ್ತಾ ಇದೆ ಸುಮ್ಮನೆ ನಾವಂತೀವಿ ಅಯ್ಯೋ ಬಿ ಪಿ ಬತ್ತು ಶುಗರ್ ಬಂತು ಇಲ್ಲ ಇಲ್ಲ ನಾವೂ ಇಂದೆ ಅಂದರೆ ತೊಪ್ಪೆ ಗೊಬ್ಬರ ಹಾಕಿ ಎಲ್ಲ ಪ್ರತಿ ಒಂದು ಬೆಳಿತಿದ್ರು ಹಸು ಸಗಣಿ ಇದೆಲ್ಲ ಕೂಡಾಕಿ ಅದನ್ನ ತಗೊಂಡೋಗಿ ಗದ್ದೆಗಾಕಿ ಬೆಳೀತಿದ್ರು ಅವಾಗ ಎಷ್ಟು ಆರೋಗ್ಯವಾಗಿದ್ದರಲ್ವ ಈಗಿನ ಜನಗಳ ನೋಡಿ ಯೂರ್ಯಾ ಉಪ್ಪು ಪೊಟಾಸು ಈ ಕೆಮಿಕಲಗೆ ರೂಢಿ ಆಗಿಬಿಟ್ಟು ನಮಗೂ ಅದೇ ಥರ ಮೆಡಿಷನ್ ತಗೊಳ್ಳೊವಂತಾಗಿದೆ ಆದಷ್ಟು ಮನೇಲಿ ಒಂದೆಷ್ಟು ಜನ ಬಂದರು ಮಾಡ್ತೀನಿ ಅನ್ನೋ ಕೆಪಾಶಿಟಿ ನಮ್ಮಲ್ಲಿದೆ ಮಾಡ್ತೀವಿ ಮಾಡಬೇಕು ಹೆಣ್ಮಕ್ಳಿಗೆ ನಮ್ಮ ಇವತ್ರ ದಕ್ಷಿಣ ಕನ್ನಡ ಜಿಲ್ಲೆಯೋರ್ಗೆ ಅದೊಂದು ಹೆಣ್ಮಕ್ಳಿಗೆ ನಾವು ಮಾಡ್ತೀವಿ ಅನ್ನೋ ಬಳುವಳಿ ಇದೆ ಈಗಿನ ಜನಗಳೆಲ್ಲ ಫೋನ್ ಮಾಡು ಆನ್ಲೈನ್ ಬುಕ್ ಮಾಡು ತರಿಸ್ಕೋ ತಿನ್ನು ಅಷ್ಟೆ ಮುಗೀತು ಅವ್ರ್ದು ಅಷ್ಟೇ ಲೈಫು ಈಗ ಒಂದು ಇಬ್ಬರು ಮೂರು ಜನ ಬರ್ತೀನಿ ಅಂತ ಅಂದ್ರೂ ಅವ್ರಿಗೆ ಮ್ಯಾನೇಝ್ ಮಾಡೋಕ್ಕಾಗೋಲ್ಲ ಅವ್ರಿಗೆ ಫೋನ್ ಮಾಡ್ಬಿಡ್ತಾರೆ ತಾ ಆರ್ಡ್ರು ಬರುತ್ತೆ ತಿಂದ್ಕೊಳ್ತಾರೆ ಅದು ನೆನ್ನೆಯದಾಗಿರ್ಲಿ ಮೊನ್ನೆಯದಾಗಿರ್ಲಿ ಅದು ಟೇಸ್ಟ್ ಹೋಗಿರಲಿ ಈಗ ತರಿಸವ್ರೆ ಈಗ ತಿನ್ನಲೇಬೇಕು ತಿನ್ನೋವ್ರು ನನಗೆ ಬೇಡ ಅನ್ನೋಂಗಿಲ್ಲ ತಿನ್ಕೋ ಬತ್ತಾರೆ ಆಗ ಆರೋಗ್ಯ ಕೆಡುತ್ತೆ ಅದೇ ನಮ್ಮನೇಲಿ ಬಂದವ್ರೆ ಅಂತ ನಾವು ಫ್ರೆಶ್ಶಾಗಿ ಮಾಡಿ ಹಾಕ್ಕೊ ಊಟ ಬಡಿಸ್ಕೊಡ್ತೀವಲ್ಲ ನೋಡಿ ಎಷ್ಟು ಖುಷಿ ಇರುತ್ತೆ ನಮಗೂ ನಾವು ಮಾಡಿದ್ದೋ ಅಂತ ಅನ್ನೋದಕ್ಕೆ ಅಲ್ವ ಈಗಿನ ಜನಗಳು ಅದನ್ನ ರೂಢಿ ಮಾಡಿಕೊಳ್ಳಿ ಬಡಿಸಿ ಮಾಡಿ ಮನೇಲಿ ಬಡಿಸಿ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಬಂದವ್ರಿಗೂ ಗೆಸ್ಟ್ಗಳಿಗೂ ನಾವು ಮಾಡಿದೋ ಅನ್ನೋದೊಂದು ಖುಷಿ ಇರುತ್ತೆ ಅಯ್ಯೋ ಹೋಗಿದ್ವಿ ಹಿಂಗೆ ಟ್ರೀಟ್ ಮಾಡಿದ್ರು ಅಂತ ಅನ್ನೋದೊಂದು ಖುಷಿ ಇರುತ್ತೆ ಅದೆಷ್ಟು ಖುಷಿ ಖುಷಿ ಅಲ್ವ ನಾವು ಇನ್ನೊಬ್ರಿಗೆ ಮಾಡಿ ನಮಗೆ ಅದು ಅದೇ ಒಂಥರ ಮಜಾ ಒಂಥರ ಖುಷಿ ಅವಳು ಹೊಗ್ಳಿದ್ರೆ ಚೆನ್ನಾಗಿತ್ತು ಅಂತಂದಾಗ ನಮಗೆ ಆ ನಾವು ಏನೇನು ಖರ್ಚು ಮಾಡಿ ಮಾಡಿದ್ರೂನು ಚೆನ್ನಾಗಿತ್ತು ಅಂದಾಗ ಆಗೋ ಖುಷಿ ಇದೆಯಲ್ಲ ತುಂಬ ಇಷ್ಟ ಆಗುತ್ತೆ ಅದು ಪ್ರತಿ ಒಬ್ರಿಗುನೂ ನನ್ನ ಒಬ್ಳಿಗೆ ಅಂತಲ್ಲ ಮಾಡಬೇಕು ಹೆಣ್ಮಕ್ಳುಗಳು ಎಲ್ಲ ಮಾಡಬೇಕು ಏಜ್ ಆದವ್ರು ಅವಾಗ ಹಿಂದೆ ಎಲ್ಲ ಎಷ್ಟೇ ಜನ ಬರಲಿ ಅವರು ಒಬ್ಬೊಬ್ಬರೆ ಒಂದು ಹತ್ತು ಅನ್ನೆರಡು ಮಕ್ಕಳಿರೋರು ಅವಾಗ ಅವ್ರು ಮೈದುನಾ ಅವ್ರ ಮಕ್ಕಳುಗಳು ಅಂತ ಎಷ್ಟು ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಒಂದು ಒಬ್ಬೊಬ್ರು ಮನೇಲಿ ಒಂದು ನೂರು ಐವತ್ತಾದ್ರೂ ಇದ್ದೇ ಇರೋವ್ರು ಅವರೆಲ್ಲ ಮಾಡ್ತಿದ್ದರು ಅವ್ರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಲ್ವ ಈಗಿನ ಕಾಲದಲ್ಲಿ ಒಂದು ಎರಡು ಮಾಡ್ಕೊಂಡು ಮಾಡೋಕ್ಕೆ ಆಗಲ್ಲ ಅಂತಾರೆ ಮಾಡಬೇಕು ನಮ್ಮ ಇದೇ ನಾವು ನೋಡ್ಕೊಳ್ಬೇಕು ಮಾಡಬೇಕು ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಗೆಸ್ಟ್ಗಳ್ನೂ ನೋಡಬೇಕು ಈಗ ಬರ್ತಾರೆ ಅಂತ ಅಂದ್ರೆ ಒಂದು ಸ್ವಲ್ಪ ಮಿಗುವಂತೆ ಆದರೂ ಮಾಡೇ ಮಾಡಿರ್ತೀವಿ ಈಗ ನಮ್ಮನೆಗಾದ್ರೂ ಒಂದು ಸ್ವಲ್ಪ ಮಿಗುವಂತಾದ್ರೂ ಮಾಡಿಟ್ಟರೆ ಒಬ್ಬರು ಇಬ್ಬರು ಬಂತಂದ್ರೆ ಅದನ್ನೇ ಅಜ್ಜಸ್ಟ್ ಆಗುತ್ತೆ ಅವ್ರ್ಗೆ ಬಿಡ್ಸಿ ಕೊಟ್ಬಿಟ್ಟು ನಾವು ಮನೆಲಿ ಮತ್ತೆ ತಿನ್ನೋದು ಅದೊಂಥರ ಖುಷಿ ಅಲ್ವ ನಾವು ಮನೇಲಿ ಮಾಡಿದೋ ನಾವು ಕೊಟ್ವು ಅನ್ನೋದು ಅದು ಬಿಟ್ಬಿಟ್ಟು ರೆಡಿ ಫುಡ್ ತಂದು ನಮ್ಮ ದೇಹನೂ ಇದಾಗಲ್ಲ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತೀವಿ ಮನೇಲಿ ಬಗ್ಗೆ ಮಾಡಬೇಕು ಅಂತಲೂ ಹಾಗಲ್ಲ ನನಗಂತು ಖುಷಿ ಒಂದು ಸಂತೆಗೆ ಹೋಗ್ಬೇಕಾದ್ರೂ ಅಷ್ಟೇ ನಮಗಿಷ್ಟ ಬಂದದೆ ತರಕಾರಿ ತೊಗೊಂಡ್ಬಂದು ಶೇಖರ್ಣೆ ಮಾಡಿಕೊಂಡು ಅಡುಗೆ ಮಾಡೋದು ಅಂತ ಅಂದ್ರೆ ತುಂಬನೇ ಖುಷಿಯಾಗುತ್ತೆ ಚೆನ್ನಾಗಿರುತ್ತೆ ಲೈಫು ಈಗ ನಮ್ಮನೆಯೋರೇ ಆಗಲಿ ನನಗೆ ಈ ಥರ ಮಾಡಿಕೊಡೆ ಅಂದಾಗ ಕೇಳ್ತವ್ರಲ್ಲ ನಾನು ಮಾಡಬೇಕು ಅನ್ನೋ ಖುಷಿ ಇರುತ್ತೆ ಮಾಡ್ತೀವಿ ಅವಾಗಲ್ವ ಬೆ ಆಗಲ್ಲಾಂತ ಅಂತೂ ಅನ್ನೋಕ್ಕಾಗೋಲ್ಲಲ್ಲ ಮಾಡೇ ಮಾಡ್ತೀವಿ ಅಷ್ಟೆ ಈಗ ಜೀವನಾನೇ ಒಂಥರ ಎಲ್ಲ ರೆಡಿ ಲೈಫ್ಗೆ ಅಜ್ಜಸ್ಟ್ ಆಗ್ಬಿಟ್ಟು ಒಂದಷ್ಟು ಜನ ಬರ್ತ ಬತ್ತವ್ರೆ ಅಂತ ಅಂದರೂನು ಮಾಡೋಕೆ ಅವ್ರಿಗೆ ಕೆಪಾಸಿಟಿ ಇರೋಲ್ಲ ನಮ್ಮ ಆಗಿನ ಕಾಲ್ದಲ್ಲಿ ಹಳ್ಳಿ ಜನಗಳ್ಗೆ ಈಗಿನ್ನು ಈಗ ಒಂದು ಸ್ವಲ್ಪ ಈಗ ಹಿಂದೆ ಹೋದರೆ ಒಂದು ಐದು ಒಂದು ಹತ್ತು ಒಂದು ಹತ್ತು ಹದ್ನೈದು ವರ್ಷದ ಹಿಂದೆ ಹೋದರೆ ಹಳ್ಳಿಯ ಜನಗಳು ಬನ್ನಿ ಮಾಡ್ತೀವಿ ಆಯಿತು ಬನ್ನಿ ಎಷ್ಟು ಜನ ಬರ್ತೀರಾ ಬನ್ನಿ ಅಂತಾರೆ ಅದೇ ನಮ್ಮ ಸಿಟಿಗಳು ಕಡೆ ಕರೀರಿ ಅಯ್ಯಪ್ಪ ಆಗೋಲ್ಲ ಇಷ್ಟು ಜನ ಬಂದವ್ರಾ ಅಯ್ಯಪ್ಪ ನನ್ನ ಕೈಯ್ಯಲ್ಲಂತೂ ಆಗೋಲ್ಲ ಓಟ್ಲುಗೆ ಆರ್ಡ್ರ್ ಕೊಟ್ಬಿಡಿ ಅಂತಾರೆ ಅದ್ರ ಮಝಾನೇ ಹೊರಟೋಗುತ್ತೆ ಆ ಥರ ಅಂತೂ ಆಗೋಕ್ಕೆ ಹೋಗಬಾರ್ದು ಕಷ್ಟ ಪಟ್ಟು ನೆಂಟ್ರು ಖುಷಿ ಪಡುವಂತೆ ನಾವೂ ಮಾಡಿ ಕಳ್ಸಿದ್ರೆ ನಾವೂ ಅವ್ರ ಮನೆಗೆ ಹೋದಾಗ ನಮ್ಮನ್ನೂ ಹಂಗೆ ಟ್ರೀಟ್ ಮಾಡ್ತಾರೆ ಅದೊಂದು ಒಂಥರ ಖುಷಿ ಇರುತ್ತೆ ಇದನ್ನ ಹೇಳೋಕೆ ಇಷ್ಟ ಪಡ್ತೀನಿ